ನಾವು ನಮ್ಮ ತೋಟದಲ್ಲಿ ಫಸ್ಟು ತೋಟಕ್ಕೆ ಚೆನ್ನಾಗಿ ನೀರೆಲ್ಲಾ ಹಾಕಿ ಹಾಯ್ಸಿ ತೋಟದಲ್ಲಿ ಉತ್ತಿ ಹೊಲ ಎಲ್ಲ ಉತ್ತಿ ಅದರಲ್ಲಿ ನಾವು ಹಣ್ಣು ಹೂವುಗಳು ಎಲ್ಲ ಬೆಳಿತೀವಿ ಅದರಲ್ಲಿ ನಾವು ಹುರುಳಿಕಾಯಿ ಮತ್ತು ಅವರೆಕಾಯಿ ಮತ್ತು ಬದನೇಕಾಯಿ ತಮೊಟೋ ಗಿಡ ಮತ್ತು ಬದನೇಕಾಯಿ ಗಿಡ ಬೆಂಡೆಕಾಯಿ ಗಿಡ ನುಗ್ಗೆಕಾಯಿಯ ಗಿಡ ಪಪಾಯ ಪಪಾಯಿ ಗಿಡ ಪರಂಗಿ ಪರಂಗಿ ಗಿಡ ಮತ್ತು ತೆಂಗಿನ ಗಿಡ ಮತ್ತು ಸೊಪ್ಪು ಕೀರೆ ಸೊಪ್ಪು ದಂಟಿನ ಸೊಪ್ಪು ಮೂಲಂಗಿ ಮೂಲ ಮೂಲಂಗಿ ಮತ್ತು ಹೀರೆಕಾಯಿಯ ಗಿಡ ಬೆಳಿತೀವಿ ಅದರಲ್ಲಿ ನಾವು ಬೇರೆ ಕಡೆಯಿಂದ ಗೊಬ್ಬರ ತಂದು ನಾವು ಬೆಳೆಯೋದಿಲ್ಲ ಬ ವಿಷಭರಿತ ಮುಕ್ತ ಗೊಬ್ಬರನ ಹಾಕಿ ಮನೆಯಲ್ಲೇ ತಯಾರಿಸಿದಂಥ ಗೊಬ್ಬರನ ಹಾಕಿ ನಾವು ಗಿಡ ಹಣ್ಣುಗಳನ್ನು ಬೆಳಿತೀವಿ ತರ್ಕಾರಿಗಳನ್ನು ಬೆಳಿತೀವಿ ಹೂವುಗಳ್ನ ಬೆಳಿತೀವಿ ಹೂವುಗಳಲ್ಲಿ ನಾವು ಚೆಂಡು ಹೂವಿನ ಗಿಡ ಮತ್ತು ಕಾಮ ಕಸ್ತೂರಿ ಗಿಡ ಕನ್ಕಾಂಬರ ಗಿಡ ಕಾಕಡ ಗಿಡ ಮಲ್ಲಿಗೆ ಗಿಡ ಮತ್ತು ಯಾವುದು ಮಲ್ಲಿಗೆ ಗಿಡ ಹೀಗೆ ಹಲವಾರು ಗಿಡಗಳನ್ನು ನಾವು ಹೂವಿನ ಗಿಡಗಳನ್ನು ಹಾಕಿದ್ದೀವಿ ಅದರಲ್ಲಿ ಹೂವುಗಳು ಒಂದೊಂದು ಹೂವುಗಳು ಒಂದೊಂದು ರೀತಿ ಕಲರ್ಸ್ ಇದೆ ಆ ಕಲರ್ಸ್ ಒಂದೊಂದು ಕಲರುಗಳು ಒಂದೊಂದು ಪರಿಮಳ ಹೂವುಗಳು ನಾವು ಹಾಕಿದ್ದೀವಿ ತೋಟದಲ್ಲಿ ಆ ತೋಟಕ್ಕೆ ನಾವು ಚೆನ್ನಾಗೇ ಗಿಡಗಳಿಗೆ ಗೊಬ್ಬರ ಹಾಕಿ ನೀರು ಹಾಕಿ ನಾವು ಅದಕ್ಕೆ ಪಾತಿ ಮಾಡಿ ನೀರೆಲ್ಲಾ ಹಾಯಿಸಿ ಹೂವುಗಳು ಚೆನ್ನಾಗಿ ಬಿಡುವಂತೆ ಕಾಯಿ ಪಲ್ಲೆಗಳು ಚೆನ್ನಾಗಿ ಬಿಡುವಂತೆ ನಾವು ತಕ್ಕ ಸಮಯಕ್ಕೆ ನಾವು ನೀರು ನೀರು ಗೊಬ್ಬರ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೌಷ್ಠಿಕಾಂಶಗಳನ್ನು ಹಾಕ್ತೀವಿ ನಾವು ಇವಾಗ ಮನೆಯಲ್ಲಿ ನೀರು ಇದು ಪಾತ್ರೆ ತೊಳ್ದಿದ್ದ ನೀರು ಮತ್ತು ಸೊಪ್ಪು ಕೊಳೆತ ಸೊಪ್ಪು ಅದನ್ನೆಲ್ಲಾ ಒಂದು ಬಕೆಟಲ್ಲಿ ಹಾಕ್ಕೊಂಡು ಆ ನೀರು ನಾವು ತೊಳೆದ ಪಾತ್ರೆಗಳೆಲ್ಲಾ ತೊಳ್ದಿದ್ದ ನೀರು ಎಲ್ಲ ಹಾಕಿ ಗಿಡಗಳ್ಗೆ ಹಾಕುವಾಗ ಆ ಗಿಡಗಳಿಗೆ ಒಂದು ಒಳ್ಳೆಯ ಗೊಬ್ಬರ ಗೊಬ್ಬರ ಕೊಡೋ ಥರ ಅದು ಇದಾಗುತ್ತೆ ಗೊಬ್ಬರ ಕೊಡುತ್ತೆ ನಾವು ತೊಳ್ದಂಥ ನೀರು ಸುಮ್ಮನೆ ವೇಸ್ಟ್ ಮಾಡೋದು ಬದಲು ಒಂದು ಬಕೆಟಲ್ಲಿ ಹಾಕ್ಕೊಂಡು ಗ ಸಸಿಗಳಿಗೆಲ್ಲಾ ಹಾಕುವಾಗ ಅದಕ್ಕೆ ಒಂದು ಒಳ್ಳೆಯ ಗೊಬ್ರ ಗೊಬ್ಬರ ಹಾಕಿ ಯಾವ ರೀತಿ ನಾವು ಬೇರೆ ಕಡೆ ಗೊಬ್ಬರ ತಗೊಳ್ದೇನೆ ಮನೆಯಲ್ಲೇ ತಯಾರಿಸಿದಂಥ ಗೊಬ್ಬರನ ಹಾಕಿ ನಾವು ಸಸಿಗಳನ್ನು ಬೆಳಿತೀವಿ ಆಗ ಮತ್ತು ಇನ್ನೊಂದು ನಾವು ಬಾಳೆಹಣ್ಣು ತಿಂದುಬಿಟ್ಟು ಬಾಳೆಹಣ್ಣು ಸಿಪ್ಪೇನಾ ಆಚೆ ಹಾಕ್ತೀವಿ ಅದ್ರ ಬದಲು ನಾವು ಬಾಳೆಹಣ್ಣು ಸಿಪ್ಪೇನಾ ಒಂದು ಬಕೆಟಿಗೆ ನೀರು ನೀರು ಹಾಕಿಬಿಟ್ಟು ಆ ನೀರಿಗೆ ಬಾಳೆಹಣ್ಣು ಸಿಪ್ಪೆ ಹಾಕಿ ಅದ್ರ ನೀರಿನ ಗಿಡಗಳ್ಗೆ ಹಾಕಿದ್ರೆ ಅದು ತುಂಬ ಅದಕ್ಕೆ ಗೊಬ್ಬರ ಸಿಕ್ದಂಗ್ ಆಗುತ್ತೆ ಅದು ಬಾಳೆ ಬಾಳೆ ಒಂದು ಹಣ್ಣು ನಾವು ತಿಂದುಬಿಟ್ಟು ಸಿಪ್ಪೆ ಬಾಳೆ ಸಿಪ್ಪೆ ನೀರಲ್ಲಿ ಕೊಳೆತು ಅದು ಆ ನೀರನ್ನು ಹಾಕುವಾಗ ಅದು ಒಳ್ಳೆಯ ಗೊಬ್ರದ ಥರ ಅದಕ್ಕೆ ಗಿಡಗಳಿಗೆ ಸಸಿಗಳಿಗೆ ಗೊಬ್ಬರ ಒಳ್ಳೆಯ ಗೊಬ್ಬರ ಆಗುತ್ತೆ ಅದೇ ರೀತಿಯಲ್ಲಿ ನಾವು ಹೂವುಗಳು ಅಷ್ಟೇ ಹೂವುಗಳ್ನ ನಾವು ಬೆಳೆಸಿ ನಮ್ಮ ಒಂದು ಅಕ್ಕಪಕ್ಕದವ್ರಿಗೆ ಎಲ್ಲಾರಿಗೂ ಹೂವುಗಳ ಕೊಡ್ತೀವಿ ಹಣ್ಣುಗಳು ಅಷ್ಟೇ ಹಣ್ಣುಗಳು ಬೆಳೆದಾಗ ಅಕ್ಕಪಕ್ಕದಲ್ಲಿ ಇರೋರ್ಗೆಲ್ಲಾ ಹಣ್ಣುಗಳು ಕೊಡ್ತೀವಿ ಹಣ್ಣುಗಳು ಮತ್ತು ನಾವು ಬಂದು ಸೀತಾಫಲ ಹಣ್ಣು ಗಿಡ ಹಾಕಿದ್ದೀವಿ ಸೀತಾಫಲ ಅದು ಸೀಝನ್ ಬಂದಾಗ ತುಂಬ ಸೀತಾಫಲ ಚೆನ್ನಾಗಿ ಬಿಡುತ್ತೆ ರ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ಮತ್ತು ಸೀತಾಫಲನ ಎಲ್ಲ ನಾವು ಅಕ್ಕಪಕ್ದಲ್ಲಿರೋರಿಗೆ ಕೊಡ್ತೀವಿ ಮಕ್ಳುಗಳಿಗೆ ಸ್ಕೂಲಿಗೆ ಹೋಗೋವಂಥ ಮಕ್ಳುಗಳಿಗೆ ಕೊಡ್ತೀವಿ ಮತ್ತು ಸೀಬೆ ಗಿಡ ಹಾಕಿದ್ದೀವಿ ನಮ್ಮ ತೋಟದಲ್ಲಿ ಅದು ಸೀಬೆ ಗಿಡ ತುಂಬ ಚೆನ್ನಾಗಿದೆ ತುಂಬ ಒಳಗಡೆಯೆಲ್ಲಾ ಕೆಂಪುಗಿರುತ್ತೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳುಗಳು ಆ ಮಕ್ಳುಗಳಿಗೆಲ್ಲಾ ಹೋಗುವಾಗ ಸ್ಕೂಲಿಗೆ ಹೋಗುವಾಗ ಬರುವಾಗ ಮಕ್ಕಳಿಗೆಲ್ಲಾ ಕೊಡ್ತೀವಿ ಮತ್ತು ಅದು ಸೀಬೆ ಗಿಡದಲ್ಲಿ ಹಲವಾರು ಪಕ್ಷಿಗಳು ತಿಂದು ತಿಂದು ಹೋಗುತ್ತೆ ಅದು ನೋಡುವಾಗ ನನಗೆ ತುಂಬ ಕೂತೂಹಲ ಆಗ್ತದೆ ಅದು ಹಕ್ಕಿಗಳು ಸೀಬೆ ಕಾಯಿ ತಿನ್ನುವಾಗ ಅದು ನನಗೆ ತುಂಬ ಖುಷಿ ಪಡು ಕೊಡುತ್ತೆ ಅದೇ ರೀತಿಲಿ ಇನ್ನು ನುಗ್ಗೆಕಾಯಿ ನುಗ್ಗೆಕಾಯಿ ಬಂದು ಹಲವಾರು ಜನಗಳು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಅಂತಹ ಅಂದ್ರೇ ಅವ್ರಿಗೆ ಅದ್ರ ಮಹತ್ವ ಗೊತ್ತಿಲ್ಲ ಆದರೆ ನುಗ್ಗೆಕಾಯಲ್ಲಿ ಎಷ್ಟು ಪೌಷ್ಠಿಕಾಂಶ ಐತೆ ನುಗ್ಗೆ ಸೊಪ್ಪಿನಲ್ಲಿ ಎಷ್ಟು ಪೌಷ್ಠಿಕಾಂಶ ಐತೆ ಅಂತ ನಾನು ಹೇಳ್ತೀನಿ ಮತ್ತು ಮನೆ ಅಕ್ಕಪಕ್ದವ್ರಿಗೆಲ್ಲಾ ನುಗ್ಗೆ ಸೊಪ್ಪು ಸಾಂಬಾರೆಲ್ಲಾ ಮಾಡಿ ನಾನು ಎಲ್ಲಾರ್ಗೂನು ನುಗ್ಗೆ ನುಗ್ಗೆ ಸೊಪ್ಪು ಸಾಂಬಾರು ಮತ್ತು ಅದರಲ್ಲಿ ಪಲ್ಯ ಮಾಡಿ ಕೊಡುವಾಗ ಅವರು ಚೆನ್ನಾಗಿ ತಿಂತಾರೆ ಆ ನುಗ್ಗೆ ಸೊಪ್ಪಲ್ಲಿ ಇಷ್ಟೊಂದು ಚೆನ್ನಾಗೆ ಆಗುತ್ತಾ ಅಂತ ಹೇಳಬೇಕು ಅಂತ ಅಂದ್ರೆ ನುಗ್ಗೆ ಸೊಪ್ಪು ಎಷ್ಟು ನಮ್ಮ ಹೆಲ್ತಿಗೆ ಒಳ್ಳೇದು ಅಂದು ಒಂದು ಅದು ನುಗ್ಗೆ ಸೊಪ್ಪಿನ ರಸನ ಕುಡಿದ್ರೆ ಒಂದು ಹತ್ತು ಆಪ್ ಸೇಬು ತಿನ್ನೋವಷ್ಟು ಒಂದು ಬಲ ಸಿಗುತ್ತೆ ನಮಗೆ ಅದು ಅದು ಹಲವಾರು ಜನಕ್ಕೆ ಗೊತ್ತಿಲ್ಲ ನಾನು ಹೇಳ್ತೀನಿ ನುಗ್ಗೆ ಸೊಪ್ಪು ಬೆಳೆಸಿ ನುಗ್ಗೆ ಸೊಪ್ಪು ಪರಂಗಿ ಗಿಡ ಮತ್ತು ಸೀಬೆ ಗಿಡ ಪ್ರತೀ ಒಂದೊಂದು ಮನೆಗಳು ಮುಂದೆ ಹಾಕಬೇಕು ಅಂತ ನಾನು ಹೇಳ್ತೀನಿ ಆದರೆ ನುಗ್ಗೆ ಸೊಪ್ಪು ಪಪಾಯಿ ಮತ್ತು ಸೀಬೆ ಕಾಯಿ ನಮ್ಮ ಹೆಲ್ತಿಗೆ ತುಂಬ ಒಳ್ಳೇದು ಅದಕ್ಕೆ ಎಲ್ಲರ ತೋಟದಲ್ಲಿ ಮತ್ತು ತೋಟ ಇಲ್ಲಾಂದ್ರೂ ಪರವಾಗಿಲ್ಲ ಮನೆಯ ಅಕ್ಕಪಕ್ಕ ಸ್ವಲ್ಪ ಜಾಗ ಇದ್ದರೆ ಸಾಕು ಅದ್ನ ಮೂರು ಗಿಡಗಳನ್ನು ನೆಡಿ ಕಂಪಲ್ಸರಿ ನೀವ್ಯಾವ ಗಿಡ ನೆಟ್ಟಿಲ್ಲ ಅಂದರೂ ಮೂರು ಗಿಡಗಳನ್ನು ನೆಡಲೇಬೇಕು ಅಂತ ನಾನು ಹೇಳ್ತೀನಿ ನಮ್ಮ ತೋಟದಲ್ಲಿ ಯಾವ ಗಿಡ ನೆಟ್ಟಿಲ್ಲ ಅಂದ್ರೂನು ಈ ಮೂರು ಗಿಡ ನಮ್ಮ ತೋಟದಲ್ಲಿ ನೆಟ್ಟಿದ್ದೀನಿ ಮತ್ತು ಇನ್ನೊಂದು ಯಾವುದು ಕರ್ಬೇವಿನ ಗಿಡ ಕರ್ಬೇವಿನ ಗಿಡ ಬಂದು ಬರೀ ಸಾಂಬಾರಿಗೆ ಮಾತ್ರ ಉಪಯೋಗಿಸ್ಬೇಕು ಅಂತ ನಮ್ಮ ಒಂದು ಕಲ್ಪ ನಮ್ಮ ಒಂದು ಕಲ್ಪನೆಯಿದೆ ಆದರೆ ಅದು ಕರ್ಬೇವಿನ ಸೊಪ್ಪು ತುಂಬ ನಮ್ಮ ಹೆಲ್ತಿಗೆ ಒಳ್ಳೆದಿರುತ್ತೆ ಅದು ಕರ್ಬೇವಿನ ಸೊಪ್ಪಿನಿಂದ ನಮ್ಮ ಹೆಲ್ತ್ ಎಷ್ಟು ಚೆನ್ನಾಗಿರ್ತದೆ ಎಂದರೆ ಅದು ಎಲ್ಲ ರೋಗಗಳಿಗೆ ಒಂದು ಔಷಧಿಯಾಗಿ ಉಪಯೋಗಿಸ್ತಾರೆ ಕರ್ಬೇವಿನ ಸೊಪ್ಪನ್ನ ಆದರೆ ಕರ್ಬೇವಿನ ಸೊಪ್ಪಲ್ಲಿ ಇರುವಂಥ ಒಂದು ಸ್ಮೆಲ್ ಆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ನಮ್ಮ ತೋಟದಲ್ಲಿ ಆ ಕರ್ಬೇವಿನ ಸೊಪ್ಪಿನ ಗಿಡ ನೆಡುವಾಗ ಅದು ತೋಟಕ್ಕೆ ಹೋಗುವಾಗ ಕರ್ಬೇವಿನ ಸೊಪ್ಪಿನ ಸುವಾಸನೆ ತುಂಬ ಚೆನ್ನಾಗಿರ್ತದೆ ಅದು ಅಂದರೆ ನನಗೆ ತುಂಬ ಇಷ್ಟು ನನ್ನ ತೋಟದಲ್ಲಿ ಮತ್ತು ಕರ್ಬೇವಿನ ಸೊಪ್ಪನ್ನ ನಾನು ಎಲ್ಲಾರಿಗೆ ಹ ಮನೆ ಅಕ್ಕಪಕ್ಕ ಇರೋರ್ಗೆಲ್ಲಾ ಕೊಡ್ತೀವಿ ಮತ್ತು ಹೆಚ್ಚು ಕರ್ಬೇವಿನ ಸೊಪ್ಪು ಬಿಟ್ಟಾಗ ನಾವು ಮಾರ್ಕೆಟಿಂಗುನು ಮಾಡ್ತೀವಿ ಮಾರ್ಕೆಟಿಂಗ್ ಅಂತ ಅಂದರೆ ಅಕ್ಕಪಕ್ದಲ್ಲಿರೋರೆಲ್ಲಾ ಕೇಳ್ತಾರೆ ಅವಾಗ ಅವ್ರಿಗೂನು ನಾವು ಕೊಡ್ತೀವಿ ಮತ್ತು ಈ ಹೆಚ್ಚಾಗಿ ಕರ್ಬೇವಿನ ಸೊಪ್ಪು ಬಂದಾಗ ಮಾರ್ಕೆಟಿಗೆ ಹಾಕ್ತೀವಿ ಅದರಿಂದ ಹಣ ಬರುತ್ತೆ ನಮಗೆ ನಮ್ಗೆ ಹಣ ಬಂದಾಗ ನಮ್ಮ ಜೀವನಕ್ಕೆ ಸಹಾಯ ಆಗುತ್ತೆ ಹಂಗೆ ಕರ್ಬೇವಿನ ಸೊಪ್ಪು ಮತ್ತು ಮೂಲಂಗಿ ಮೂಲಂಗಿ ಸೊಪ್ಪು ಅಂದರೆ ನನಗೆ ತುಂಬ ಇಷ್ಟ ಮೂಲಂಗಿ ಸೊಪ್ಪಿಂದ ಬಸ್ಸಾರು ಮತ್ತು ಇದು ಸಾಂಬಾರು ಪಲ್ಯ ಅದು ಮೂಲಂಗಿ ಸೊಪ್ಪಿಂದ ತುಂಬ ನನಗೆ ತುಂಬ ಇಷ್ಟ ಅದನ್ನು ಮೂಲಂಗಿ ಸೊಪ್ಪು ಮೂಲಂಗಿ ತರ್ಕಾರಿಗಳನ್ನು ಬೆಳೆದು ನಾವು ಅಕ್ಕಪಕ್ಕದವ್ರಿಗೆ ಕೊಡ್ತೀವಿ ನಮ್ಮ ನೆಂಟ್ರಿಗೆ ಕೊಡ್ತೀವಿ ಯಾರಾದರೂ ಹಣಕ್ಕೆ ಕೇಳಿದರೆ ದುಡ್ಡಿಗೆ ಕೇಳಿದರೆ ದುಡ್ಡಿಗೆ ಕೊಡ್ತೀವಿ ಹೀಗೆ ನಾವು ತೋಟದಲ್ಲಿ ತುಂಬ ಮತ್ತು ತೆಂಗಿನ ಗಿಡ ತೆಂಗಿನ ಗಿಡ ಬಂದು ನಾವು ಹೆಲ್ದಿಯಿರೋ ತೆಂಗಿನ ಗಿಡದಿಂದ ಎಳ್ನೀರು ಸಿಗುತ್ತೆ ನಮಗೆ ಎಳನೀರು ನಮ್ಮ ಹೆಲ್ತಿಗೆ ಒಳ್ಳೇದು ಆ ಎಳನೀರ್ನ ನಾನು ದಿನಾ ವಾರಕ್ಕೆ ಟು ಟೈ ಎರಡು ದಿನ ಮೂರು ದಿನ ನಾವು ಆ ಎಳನೀರ ಕಿತ್ಕೊಂಡು ಕುಡಿತೀನಿ ಆ ಎಳನೀರಲ್ಲಿ ತುಂಬ ನಮಗೆ ಒಂದು ತಂಪಿನ ತಂಪು ಆಗುತ್ತೆ ಎಳ್ನೀರು ಕುಡಿದಾಗ ನಮ್ಮ ದೇಹಕ್ಕೆ ತಂಪಾಗುತ್ತೆ ಏನಾದರೂ ಹೀಟಾಗಿ ಕೈಯು ಕಾಲು ಉರಿ ಬಂದಾಗ ನಾವು ಒಂದರಿಂದ ಎರಡರಿಂದ ಮೂರು ಎಳ್ನೀರು ಕುಡಿದಾಗ ನಮ್ಮ ಆರೋಗ್ಯವೂ ಚೆನ್ನಾಗಿರ್ತದೆ ನಮ್ಮ ಕೈ ಕಾಲು ಉರಿಯೆಲ್ಲಾ ಹೋಗುತ್ತೆ ಮಾತ್ರ ತೆಂಗಿನ ಗರಿ ಆ ಗರಿಯಿಂದ ತುಂಬ ಉಪಯೋಗಯಿದೆ ತೆಂಗಿನ ಗರಿಯಿಂದ ತೆಂಗಿನ ಗರಿ ಬಂದು ಮನೆ ಕಟ್ಟೋಕ್ಕೆ ತೆಂಗಿನ ಗರಿ ಉಪಯೋಗಿಸ್ತಾರೆ ಮತ್ತು ಏನಾದ್ರೂನುನು ಕಾರ್ಯಕ್ರಮ ಯಾವುದಾದ್ರೂ ಒಂದು ಕಾರ್ಯಕ್ರಮವಿದ್ರೆ ತೆಂಗಿನ ಗರಿ ಉಪಯೋಗಿಸ್ತಾರೆ ಮ ಮದುವೆ ಮನೆ ಚಪ್ಪರಕ್ಕೆ ತೆಂಗಿನ ಗರಿ ಉಪಯೋಗಿಸ್ತಾರೆ ಯಾರಾದ್ರೂ ಮರಣ ಹೊಂದಿದ್ರು ಆ ತೆಂಗಿನ ಗರಿಯಿಂದ ಇದೆಲ್ಲಾ ಶೃಂಗಾರ ಮಾಡೋಕ್ಕೆ ಉಪಯೋಗಿಸ್ತಾರೆ ತೆಂಗಿನ ಗರಿಯಿಂದ ತುಂಬ ಉಪಯೋಗವಿದೆ ಮತ್ತು ಮನೆಗಳ ಕಟ್ಟೋಕ್ಕೆ ತೆಂಗಿನ ಗರಿ ಯೂಸ್ ಮಾಡ್ತಾರೆ ಅವಾಗ ಆಗಿನ ಕಾಲದಲ್ಲೆಲ್ಲಾ ತೆಂಗಿನ ಗರಿಯಿಂದ ತುಂಬ ಸೆಡ್ಡು ಸೆಡ್ ಮನೆಯಂಥ ಹೇಳ್ತಿದ್ದರು ಆಗಿನ ಕಾಲದಲ್ಲೆಲ್ಲಾ ಅದು ಸೆಡ್ ಆ ಆ ತೆಂಗಿನ ಗರಿಯಿಂದ ಮನೆ ಕಟ್ಟಿದಾಗ ತುಂಬ ಒಂದು ತಂಪಿನ ವಾತಾವರಣ ಇರುತ್ತದೆ ಇವಾಗ ಇವಾಗಿರುವಂಥ ಆರ್ ಸಿ ಸಿ ಅದ್ರಲ್ಲಿ ಆರ್ ಸಿ ಸಿ ಅಂದರೆ ಮೋಲ್ಡಿಂಗ್ ಮನೆಗಳಲ್ಲಿ ಅಷ್ಟು ಹೆಲ್ತಿ ಆರೋಗ್ಯ ಇರೋದಿಲ್ಲ ಆದರೆ ತೆಂಗಿನ ಗರಿಯಲ್ಲಿ ವಾಸಿಸುವವನು ವಾಸವಾಗಿದ್ದಾಗ ತುಂಬ ಆರೋಗ್ಯವಂತರಾಗಿದ್ದರು ಮನುಷ್ರು ಆದ್ದರಿಂದ ತೆಂಗಿನ ಗರಿಯಿಂದ ಒಳ್ಳೆಯ ಆರೋಗ್ಯ ಒಳ್ಳೆಯ ಗಾಳಿ ಬೆಳ್ಕು ಎಲ್ಲ ಸಿಗುತ್ತೆ ಮತ್ತು ತಂಪಿನ ವಾತಾವರಣ ಆ ತೆಂಗಿನ ಗರಿ ಮನೆಗಳಲ್ಲಿ ವಾಸ ಮಾಡೋರಿಗೆ ಸಿಗುತ್ತೆ ಅದರಿಂದ ಬರುವಂಥ ಖಾಯಿಲೆಗಳು ಹಲವಾರು ಖಾಯ್ಲೆಗಳು ಬರೋದನ್ನ ತಡೆಯುತ್ತೆ ಆ ತೆಂಗಿನ ಗರಿ ನನಗೆ ಆ ತೆಂಗಿನ ಗರಿ ಅಂದರೆ ಇಷ್ಟ ತೆಂಗಿನ ಗರಿ ಅಂದರೆ ತುಂಬ ಪ್ರೀತಿ ಮಾಡ್ತೀನಿ ಮತ್ತು ಅದು ಆ ತೆಂಗಿನ ಮರದಲ್ಲಿ ಮನೆಗಳಿಗೆ ಉಪಯೋಗ ಮನೆ ಕಟ್ಟೋಕ್ಕೆ ಉಪಯೋಗ ಮಾಡ್ತಾರೆ ಆ ಮನೆಗಳಿಗೆ ತೊಲೆ ತೊಲೆಗಳು ಹಾಕೋಕ್ಕೆ ಆ ಮರನ ಉಪಯೋಗ ಮಾಡ್ತಾರೆ ಉಪಯೋಗಿಸ್ತಾರೆ ತೆಂಗಿನ ಕ ತೆಂಗಿನ ಮರದಿಂದ ತುಂಬ ಉಪಯೋಗ ಇದೆ ಅದಕ್ಕೆ ನನಗೆ ತೆಂಗಿನ ಮರ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾನು ನಮ್ಮ ತೋಟದಲ್ಲಿ ತೆಂಗಿನ ಮರನ ಬೆಳೆದೀನಿ ಮತ್ತು ತೆಂಗಿನಕಾಯಿ ತೆಂಗಿನಕಾಯಿ ನಾವು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಿ ಮತ್ತು ತಿಂಡಿ ಮಾಡೋಕ್ಕೆಲ್ಲಾ ತೆಂಗಿನಕಾಯಿ ಯೂಸ್ ಮಾಡ್ತೀವಿ ಕೊಬ್ಬರಿ ಯೂಸ್ ಮಾಡ್ತೀವಿ ಕೊಬ್ಬರಿ ಕೊಬ್ಬರಿನಾ ಬಳಸ್ತೀವಿ ಆ ಕೊಬ್ಬರಿ ಆದಾಗ ತಿಂಡಿ ಮಾಡೋಕ್ಕೆಲ್ಲ ಸಿಹಿ ಆದ ತಿಂಡಿ ಮಾಡೋಕ್ಕೆ ಆ ಕೊಬ್ಬರಿನಾ ಯೂಸ್ ಮಾಡ್ತೀವಿ ಆಗ ನನಗೆ ತೆಂಗಿನ್ಕಾಯಿ ಕೊಬ್ಬರಿ ತೆಂಗಿನಕಾಯಿ ಎಳನೀರು ಇದು ತುಂಬ ಇಷ್ಟ ಆಯ್ತು ಇಷ್ಟ ನನಗೆ ಅದಕ್ಕೆ ನಾವು ತಮ್ಮ ತೋಟದಲ್ಲಿ ತೆಂಗಿನ ಮರಗಳು ಹತ್ತು ತೆಂಗಿನ ಮರ ಹಾಕಿದ್ದೀವಿ ಹತ್ತು ತೆಂಗಿನ ಮರಗಳಿಗೆ ಅದಕ್ಕೆ ಒಳ್ಳೆಯ ಗೊಬ್ಬರ ನೀರು ಎಲ್ಲ ಹಾಕಿ ಚೆನ್ನಾಗಿ ಬೆಳೆಸ್ತೀವಿ ನನಗೆ ತೆಂಗಿನ ಮರ ಅಂದರೆ ತುಂಬ ತುಂಬ ತುಂಬ ಇಷ್ಟ ತೆಂಗಿನ ಮರದಲ್ಲಿ ಹಲವಾರು ಉಪಯೋಗಗಳಿವೆ ಅದು ಅದು ನೋಡ್ತಾ ಇದ್ದರೆ ನನಗೆ ತೆಂಗಿನ ಗರೀಲಿ ಇಷ್ಟು ಒಂದು ಉಪಯೋಗ ಅದ ಅಂತ ಅನ್ಕೊಳ್ತೀನಿ ಈಗಿನ ಕಾಲದಲ್ಲಿ ಈಗಿನ ಒಂದು ಕಾಲದಲ್ಲಿ ತೆಂಗಿನ ಮರದ ಮಹತ್ವ ಅಂತ ಅಂದ್ರೇನೆ ಯಾರಿಗೂ ಗೊತ್ತಿಲ್ಲ ಅದೇ ನಾವು ತೆಂಗಿನ ಮರದಿಂದ ಎಷ್ಟು ಉಪಯೋಗ ಇದೆ ಅಂತ ಹೇಳಿ ನಾನು ಎಲ್ಲಾರಿಗೂ ಹೇಳ್ತೀನಿ ಮತ್ತು ಇನ್ನೊಂದು ಹೂವುಗಳು ಹೂವುಗಳಲ್ಲಿ ನಾವು ಹೂವುಗಳ್ನ ಮಾರ್ತೀವಿ ಮಾರಿ ಬೇರೆಯವರಿಗೂ ಕೊಡ್ತೀವಿ ಹೂವುಗಳು ಮುಡ್ಕೊಳ್ಳುವಾಗ ಗುಲಾಬಿ ಹೂವು ಗುಲಾಬಿ ಹೂವು ಅಂತ ಅಂದರೆ ನನಗೆ ತುಂಬ ಇಷ್ಟ ಹೂವುಗಳಲ್ಲಿ ಗುಲಾಬಿ ಹೂವು ಅಂದರೆ ತುಂಬ ಇಷ್ಟ ಅದರಲ್ಲೂ ಎಲ್ಲೊ ಕಲರ್ ಗುಲಾಬಿ ಹೂವು ಅಂದರೆ ತುಂಬ ಇಷ್ಟ ನಾವು ಗುಲಾಬಿ ಗಿಡನ ಎಲ್ಲೊ ಅರಿಶಿಣದ ಗುಲಾಬಿ ಹೂವು ಕೆಂಪು ಗುಲಾಬಿ ಹೂವು ಬಿಳಿ ಕಲರ್ ಗುಲಾಬಿ ಹೂವನ್ನು ನಮ್ಮ ತೋಟ್ದಲ್ಲಿ ಹಾಕಿದ್ದೀವಿ ಗುಲಾಬಿ ಹೂವು ಅಂತ ಅಂದರೆ ನನಗೆ ತುಂಬ ಇಷ್ಟ ನಾವು ಗುಲಾಬಿ ಹೂವಿನಲ್ಲಿ ಮೂರು ಕಲರ್ ಗುಲಾಬಿ ಹೂವನ್ನು ನಾವು ಹಾಕಿದ್ದೀವಿ ಆ ಮೂರು ಕಲರ್ ಗುಲಾಬಿ ಹೂವಿನಲ್ಲಿ ನನಗೆ ತುಂಬ ಇಷ್ಟ ಅಂದರೆ ಎಲ್ಲೊ ಕಲರ್ ಗುಲಾಬಿ ಅಂದರೆ ನನಗೆ ತುಂಬ ಇಷ್ಟ ಆ ಗುಲಾಬಿ ಹೂವನ್ನು ಸೀಝನ್ ಗುಲಾಬಿ ಹೂವಿನ ಕಾಲದಲ್ಲಿ ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಮಾರ್ಕೆಟಿಂಗಲ್ಲಿ ನಮಗೆ ದುಡ್ಡು ತುಂಬ ದುಡ್ಡು ಸಿಕ್ತದೆ ಅದೀಗ ನಮಗೆ ಸಹಾಯ ಆಗಿ ಸಹಾಯ ಆಗಿದೆ ಗುಲಾಬಿ ಹೂವಿನಿಂದ ನಮಗೆ ಸಹಾಯ ಆಗಿದೆ ಹೀಗೆ ನನ್ನ ತೋಟ ಅಂದರೆ ನನಗೆ ತುಂಬ ಇಷ್ಟ ತೋಟದಲ್ಲಿ ಇರುವಂಥ ವಾತಾವರಣ ತೋಟಕ್ಕೆ ನಾನು ಡೈಲಿ ಬೆಳಗ್ಗೆ ಮತ್ತು ಸಂಜೆ ರ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ನಾನು ತೋಟಕ್ಕೆ ಹೋಗ್ತೀನಿ ತೋಟಗಳದ್ದು ಹೋಗಿ ಹೂವು ಗಿಡ ಹಣ್ಣುಗಳ ಜೊತೆಯೆಲ್ಲಾ ನಾನು ನೋಡಿ ಖುಷಿ ಪಡ್ತೀನಿ ಅದ್ರ ಜೊತೆಯೆಲ್ಲಾ ಮಾತಾಡ್ತೀನಿ ಹೀಗೆ ನನಗೆ ತೋಟ ಅಂತ ಅಂದರೆ ತುಂಬ ಇಷ್ಟ ತೋಟದಲ್ಲಿ ಕೆಲಸ ಮಾಡೋದಂದ್ರೆ ತುಂಬ ಇಷ್ಟ ಮತ್ತು ನಮ್ಮ ತೋಟದಲ್ಲಿ ಬಂದು ರಾಗಿ ಬೆಳಿತೀವಿ ರಾಗಿ ಮತ್ತು ಹುರುಳಿ ಕಾಳು ಹುರುಳಿ ಕಾಳು ಬೆಳಿತೀವಿ ಅವ್ರೆಕಾಳು ಬೆಳಿತೀವಿ ಹೀಗೆ ಅವ್ರೆಕಾಳು ಹುರುಳಿ ಕಾಳು ಕಾಳುಗಳ್ನೆಲ್ಲಾ ಬೆಳಿತೀವಿ ಆ ಕಾಳುಗಳ್ನ ಬೆಳೆದು ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಒಂದು ಎಷ್ಟು ನಾಲ್ಕೈದು ಮೂಟೆ ನಾಲ್ಕೈದು ಮೂಟೆಯಷ್ಟು ಕಾಳುಗಳ್ನ ಬೆಳಿತೀವಿ ನಮ್ಮ ತೋಟದಲ್ಲಿ ಗದ್ದೆಯಲ್ಲಿ ತೋಟದಲ್ಲಿ ಆ ಕಾಳುಗಳ್ನೆಲ್ಲಾ ಬೆಳೆದು ನಾವು ಮಂಡಿಗೆ ಹಾಕ್ತೀವಿ ಮಂಡಿಯಿಂದ ಆ ಮಂಡಿಗೆ ಹೋಗಿ ಅಲ್ಲಿಂದ ಬರುವಂಥ ಹಣನ ತಗೊಬಂದು ನಾವು ಉಹುಪಯೋಗ ಮಾಡಿಕೊಳ್ತೀವಿ ಹೀಗೆ ಮತ್ತು ಇನ್ನೊಂದು ಪ ಇದು ಭತ್ತ ಬತ್ತಾ ಅಕ್ಕಿ ಬೆಳಿತೀವಿ ಅಕ್ಕಿ ಬೆಳೆದಾಗ ಅದ್ರಲ್ಲಿ ಬರುವಂಥ ಕಾಚಕ್ಕಿ ಅಂತ ಹೇಳ್ತಾರೆ ಕಾಚಕ್ಕಿ ಅಂತ ಅಂದರೆ ಇನ್ನು ರಾಗಿ ಬಂದು ಗ್ರೀನ್ ರಾಗಿ ಬೆಳಿತೀವಿ ರಾಗಿ ಬಂದು ಆ ಗ್ರೀನ್ ಕಲರಲ್ಲಿ ಬರುತ್ತೆ ಕಾಚಕ್ಕಿ ಅಂತ ಆ ಕಾಚಕ್ಕಿ ಅಂತಹ ಅದನ್ನು ಬೆಂಕಿಯಲ್ ಹಾಕಿ ಸುಟ್ಟುಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದು ಅಂದರೆ ನನಗೆ ತುಂಬ ಇಷ್ಟ ಹೀಗೆ ತೋಟದಲ್ಲಿ ನಾವು ಇನ್ನೂ ಹೆಚ್ಚಾಗಿ ಇನ್ನೂ ಬೆಳೆಗಳನ್ನು ಬೆಳಿತೀವಿ ಬೆಳೆ ಬೆಳೆಯೋದು ಅಂತ ಅಂದರೆ ನನಗೆ ತುಂಬ ಇಷ್ಟ